ತೋಟಗಾರಿಕೆಗೆ ನಮಗೆ ಬೇಕಾದದ್ದು ವಸ್ತು ತುಂಬ ನಾವು ಮನೆಯಲ್ಲಿ ಇಟ್ಟುಕೊಂಡಿದ್ದೇವೆ ಇದು ಹಾರೆ ಉಂಟು ಪಿಕ್ಕಾಸು ಉಂಟು ಸಬ್ಬಲ್ಲಿ ಮತ್ತು ಬುಟ್ಟಿ ಎಲ್ಲ ಗೊಬ್ಬರ ತೆಗೆಯಲಿಕ್ಕೂ ಬುಟ್ಟಿ ಬೇಕಾಗ್ತದೆ ಬುಟ್ಟಿ ಸಹ ಬೇಕು ಮತ್ತು ಹಾರೆ ಹಾರೆ ಸಬ್ಬಲ್ಲಿನ ಬೇಕು ಅದು ತೋಟ ಗೆಫ್ಲಿಕ್ಕೆ ಬೇಕಾಗ್ತದೆ ಮತ್ತೆ ಇದು ಇದೇ ಎಲ್ಲ ಬುಟ್ಟಿ ಬುಟ್ಟಿ ಹಾರೆ ಸಬ್ಬಲ್ಲಿ ಒಂದು ಒಂದು ಕೈಗಾಡಿ ಸಹ ಉಂಟು ನಮ್ಮ ಹತ್ತಿರ ಸ್ವಲ್ಪ ಮಣ್ಣು ಆಚೆ ಈಚೆ ತೆಗೆದುಕೊಂಡು ಹೋಗಲಿಕ್ಕೆ ಒಂದು ಕೈಗಾಡಿ ಉಂಟು ಮನೆಯಲ್ಲಿ ತೋಟದಲ್ಲಿ ತಿರುಗಿಸ್ತಾ ಇರ್ತೇವೆ ಮತ್ತೆ ಗೊಬ್ಬರ ತು ಮಾಡಲಿಕ್ಕೆ ಸ್ವಲ್ಪ ಅದು ಅಲ್ಲಿ ಒಂದು ಸ್ಟೋರ್ ಮಾಡ್ತೇವೆ ಅಲ್ಲಿ ಇದು ಮಾಡ್ತೇವೆ ಮತ್ತೆ ಇದು ಇಂಪಾರ್ಟೆಂಟ್ ಅಂದರೆ ಹಾರೆ ಪಿಕ್ಕಾಸು ಸಬ್ಬಲ್ ಎಲ್ಲ ಇದು ಬೇಕು ಮತ್ತೆ ಇದಕ್ಕೆ ಮತ್ತೆ ಅದು ತೆಗೆದುಕೊಂಡು ಹೋಗಲಿಕ್ಕೆ ಸಹ ಆಗೋದಿಲ್ಲ ಆಗಬೇಕಲ್ಲ ಅದಕ್ಕೆ ಒಂದು ಸ್ವಲ್ಪ ಒಂದು ಸಣ್ಣದು ಗಾಡಿ ಕೈ ಗಾಡಿ ಉಂಟು ಕೈ ಗಾಡಿಯಲ್ಲಿ ಹಾಕಿ ತೆಗೆದುಕೊಂಡು ಹೋಗಲಿಕ್ಕೆ ಒಳ್ಳೆಯದಿರ್ತದೆ ಇಂಪಾರ್ಟೆಂಟ್ ಅಂದರೆ ಸಬ್ಬಲ್ಲಿ ಹಾರೆ ಪಿಕ್ಕಾಸು ಅದೆಲ್ಲ ಬೇಕು ಮತ್ತೆ ಪೈಪಿಂಗ್ ಪೈಪಿಂಗ್ ನೀರು ಬೀಳಲಿಕ್ಕೆ ಪೈಪಿಂಗ್ ಸಹ ಅರೇಂಜ್ಮೆಂಟ್ ಇರಬೇಕು ಪೈಪ್ ಆಗಬೇಕು ಪೈಪ್ ತೆಗೆದುಕೊಂಡರೆ ಒಳ್ಳೆಯದಿರ್ತದೆ ಆಮೇಲೆ ಎಂತ ಹೇಳುವುದು ಮತ್ತು ಆಮೇಲೆ ಹೆಚ್ಚಾಗಿ ಇದೇ ಇಂಪಾರ್ಟೆಂಟ್ ಅಂದರೆ ಇಷ್ಟೇ ಆಗುವುದು ಮತ್ತು ಮಣ್ಣು ತೆಗೆಯಲಿಕ್ಕೆ ಬೇಕಲ್ಲ ಹೊಂಡ ಮಾಡಿದರೆ ತೆಗೆಯಲಿಕ್ಕೆ ಎಲ್ಲ ಅದಕ್ಕೆ ಎಲ್ಲ ಅರೇಂಜ್ಮೆಂಟ್ ಉಂಟು ಬುಟ್ಟಿ ಉಂಟು ಎಲ್ಲ ಇರ್ತದೆ ಮತ್ತೆ ಪಿಕ್ಕಾಸು ಹಾರೆ ಅಲ್ಲಿ ಇದ್ದರೆ ಇಂಪಾರ್ಟೆಂಟ್ ಮತ್ತೆ ಅದು ಪ ಪಿಕ್ಕಾಸು ಹಾರೆಯಲ್ಲಿ ಆಗಬಹುದು ಅಂದರೆ ನಮ್ಮ ಹತ್ರ ಹುಲ್ಲು ತೆಗೆ ಹುಲ್ಲು ತುಂಬ ಬರ್ತಾಯಿರ್ತದೆ ಹುಲ್ಲು ತೆಗೆಯಲಿಕ್ಕೆ ಹೊರಗೆ ಮೆಶೀನ್ ಹೊರಗಿನಿಂದ ಬಾಡಿಗೆಗೆ ತರ್ತೇವೆ ಹೊರಗೆಯಿಂದ ಬಾಡಿಗೆಯಿಂದ ಕರೆದು ಹುಲ್ಲು ಎಲ್ಲ ತೆಗ್ದು ಮೇಲೆ ಅದು ವಾಪಸ್ಸು ಕೊಟ್ದು ಬರ್ತೇವೆ ಎಂತ ಮಾಡೋದು ಅದು ನಮ್ಮ ಮನೆಯಲ್ಲಿ ಹುಲ್ಲು ತೆಗೆಯುವುದು ಮಷೀನಿಲ್ಲ ಹೊರಗಿಂದ ತೆಗೆಯೋದು ತ ನಾವು ತರುವುದು ಅಲ್ಲಿಂದ ತಂದು ಗಂಟೆದ ಲೆಕ್ಕ ಅವರದ್ದು ಒಂದು ಗಂಟೆಗೆ ಇಷ್ಟು ಅಂತ ತಂದು ನಾವೆಲ್ಲ ಮಾಡಿರೋದು ಅಷ್ಟೇ ಮತ್ತೆ ಏನು ಹಿಂಗೆ ಆಯಿತು